ಹಲೋ ರೀ ಹೌದು ರೀ ಹೌದು ರೀ ಏನು ಬೇಕು ರೀ ಹಲೋ ರೀ ಎಲ್ಲ ಇದಾವ್ ರೀ ಹ್ಞೂ ಏನೇನು ಬೇಕು ರೀ ನಿಮ್ಗೆ ನಿಮಗೆ ನಿಮಗೆ ಏನು ಬೇಕು ರೀ ಹ್ಞೂ ರೀ ಹ್ಞೂ ರೀ ಇದಾವ್ ರೀ ಹ್ಞೂ ರೀ ಗೋಧಿ ಗೋಧಿ ಹಿಟ್ಟು ನಲ್ವತ್ತೈದು ರೂಪಾಯಿ ರೀ ಸಕ್ರೆ ನಲ್ವತ್ತು ರೀ ಗೋಧಿ ಹಿಟ್ಟು ನಲ್ವತ್ತೈದು ರೀ ಆಶೀರ್ವಾದ್ ರೀ ಹಾಂ ಸಾಬುದಾನ ಸಾಬುದಾನವೂ ಐವತ್ತು ರೂಪಾಯಿ ರೀ ನೀವು ಎರಡು ಸಾವಿರ ರೂಪಾಯಿ ಮಾಲು ತೊಗೊಂಡೋಗಿ ನಿಮ್ಗೆ ಎರಡು ಕೆ ಜಿ ಸಕ್ಕರೆ ಫಿರೀ ಕೊಡ್ತೀವಿ ರೀ ಹ್ಞೂ ರೀ ಹ್ಞೂ ರೀ ಶೇಂಗಾ ಒಂದು ನೂರೈವತ್ತು ರೂಪಾಯಿ ರೀ ಶೇಂಗಾ ಚೊಲೋ ಇದಾವ್ ರೀ ಒಂದು ನೂರೈವತ್ತು ರೂಪಾಯಿ ರೀ ಹ್ಞೂ ಆ ಥರ ಇದಾವ್ ರೀ ಅದ್ಕೆ ರೀ ಮತ್ತೆ ಎರಡು ಕೆ ಜಿ ಪ್ರೀ ಕೊಡ್ತೀವಿ ರೀ ಎರಡು ಸಾವಿರ ರೂಪಾಯಿ ತೊಗೊಂಡರೆ ಹ್ಞೂ ಹ್ಞೂ ಹ್ಞೂ ಹ್ಞೂ ರೀ ಎರಡು ಸಾವಿರ ರೂಪಾಯಿ ಮಾಲು ತೊಗೊಳ್ಳಿರಿ ನೀವು ನಾವು ಎರಡು ಕೆ ಜಿ ಸಕ್ರೆ ಫ್ರೀ ಕೊಡ್ತೀವಿ ಹ್ಞೂ ರೀ ಕೊಡ್ತೀವಿ ರೀ ನೀವು ಫೋನ್ಪೇ ಮಾಡಿರಿ ಎಲ್ಲ ಕಳ್ಸ್ತೀವಿ ಎಷ್ಟೆಷ್ಟು ಬೇಕು ಅದ್ನ ಹ್ಞೂ ಬರ್ಕೊಂತೀವಿ ಹೇಳಿರಿ ಹ್ಞೂ ರೀ ಹ್ಞೂ ರೀ

ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಎಲ್ಲ ಹ್ಞೂ ಯ ನಿಮ್ಮ ನಿಮ್ಮ ಅಡ್ರಸ್ ನಿಮ್ದು ಇದನ್ನು ಹೇಳಿ ವಿಳಾಸ ನಿಮ್ಮ ವಿಳಾಸ ಹೇಳಿರಿ ಕಳಿಸ್ತೀವಿ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ನೀವು ಕಳ್ ಕಳಿಸ್ತೀವ್ ರೀ ನೀವು ಫೋನ್ಪೇ ಮಾಡಿರಿ

ಹ್ಞೂ ರೀ ಓಕೆ ಹ್ಞೂ ರೀ ಟ್ಯಾಂಕ್ಸ್